ಒಳಗಡೆ ಕೂತಿದ್ದೀನಿ ಸರ್ ಟಿ ವಿ ತಕಂಡಿದ್ದೆ ಕೇಬಲ್ ಟಿ ವ್ಯೇ ಚೆನ್ನಾಗಿಲ್ಲ ಸಾರು ಡಿಶ್ಶ ತಗಂಡ್ರೆ ಚೆನ್ನಾಗಿ ಬರೋಲ್ಲ ಕೇಬಲ್ಲೇ ಚೆನ್ನಾಗಿರೋದು

ಅದೇ ಕೇಬಲ್ ಕೇಬಲ್ ಸರ್ ಹೌದಾ ಆಂ ಎಲ್ಲ ಒಂದು ಐದು ಆರು ಚಾನೆಲ್ ಬರ್ತವೆ ನಾವು ಏನಿದ್ದರೂ ಉದಯ ಮೂವೀಸು ಉದಯ ಮೂವೀಸು ಫಿಲಮ್ ಯಾವ್ದಾದ್ರು ಚೆನ್ನಾಗಿರವು ಪಿಚ್ಚರ್ಗಳು ಇದ್ದರೆ ಮಾತ್ರ ಅದು ಮಾತ್ರ ನೋಡ್ತೇವೆ ಅಷ್ಟೇ ಹ್ಞೂ ಅಷ್ಟು ನೋಡ್ತೀವಿ ನೀವು ಹಾಂ ನಾವು ಉದಯ ಮೂವೀಸು ಉದಯ ಅದು ಬಿಟ್ರೆ ಊಟ ಈಗ ಊಟ ಮಾಡ್ತಿದ್ದನ್ನ ಅನ್ನ ಸಾರು ಪಾಯಸ ಅನ್ನ ಸಾರು ಪಾಯಸ ಮೊಸ್ ಮೊಸ್ರು ಅದು ಆದ್ರೆ ಮೊಸರು ತಿಂದಿಲ್ಲ ಅದಕ್ಕೆ ಈಗ ನೀವೇನು ಮಾಡ್ತಾ ಇದ್ದೀರಿ

ಈ ಹೊಸ ಟಿ ವಿ ಏಯ್ ಕೇಬಲ್ಗಿಂತ ಒಳ್ಳೆ ಒಳ್ಳೆಯದು ಏಕೆಂದ್ರೆ ಅದು

ಇಲ್ಲಿ ಏನು ಬೇಗ ಅಂತಂದರೆ ಇಲ್ಲಿ ಸ್ವಲ್ಪ ಬಾ ಚಾನಲ್ಗಳು ಬೇರೆ ಬೇರೆ ಚಾನಲ್ಗಳು ಬರ್ತವೆ ಅದರಲ್ಲಿ ಅಷ್ಟೆ ಇವಿಲ್ಲಿ ಬರೋಲ್ಲ ಅದ್ರಲ್ಲಿ ಬರ್ತವೆ

ಒಂದು ನಾ ಮುನ್ನೂರ ಐವತ್ತು ನಾನೂರ ಐವತ್ತು ಐನೂರು ಎಲ್ಲ ಪೂರ ಬರ್ತವೆ ಅದರಲ್ಲಿ ಅದರಲ್ಲಿ ಇನ್ನೊಂದು ನಮ್ಗೆ ಬರೋಲ್ಲ ಅದ್ರಿಂದ ನಾವು ಈಗ ನಾವು ಆ ಒಂದು ನಾವು ಈಗ ಒಂದು ಒಂದು ಐದು ಆರು ಒಂದು ಹತ್ತು ಚಾನಲ್ ಹಾಕ್ಸ್ಕೊಂಡಿದೀವಿ ಅಂತ ಇಟ್ಕೊಳಿ ಹತ್ತು ಯಾವ್ದು ಅದಿಲ್ಲ ಅದಕ್ಕೆ ಅದಕ್ಕೆ ಜಾಸ್ತಿ ಅಷ್ಟು ಚಾರ್ಜ್ ಜಾಸ್ತಿ ಆಗ್ತದ್ ಅಂತ ಚಾರ್ಜ್ ಜಾಸ್ತಿ ಆಗ್ತದ್ ಅದಕ್ಕೆ ಅದಕ್ಕೋಸ್ಕರ ತಗಳಿ ಯಾವ್ದು ತಕೊಂದಿರಿ ಎಲ್ ಸಿ ಡಿ ಎಲ್ ಇ ಡಿ ಎಲ್ ಇ ಡಿ ಎಲ್ ಇ ಡಿ ತಗಳಿ ಎಲ್ ಇ ಡಿ ಚೆನ್ನಾಗಿರ್ತದೆ ಅದಕ್ಕೆ ಅಂತ ಪೋ ಫೋನ್ ಮಾಡಿ ನಾಳೆಗ